ನನ್ನ ಕನಸು ನನಸಾಗ್ಬೇಕಾದ್ರೆ ನಾನು ತುಂಬ ಕಷ್ಟದಲ್ಲಿ ಬೆಳೆದಿದ್ದೆ ಆದರೆ ನನಗೆ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ತುಂಬ ಆಸಕ್ತಿಯಿಂದ ಇದ್ದೆ ಆದ್ದರಿಂದ ನನಗೆ ಚಿತ್ರದ ಬಗ್ಗೆ ಆಸಕ್ತಿ ಇತ್ತು ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ ಆವಾಗ ಹುಡುಗರನ್ನ ಕರ್ಕೊಂಡು ಹೋಗಿ ಇದು ಮಾಡಿಸೋದು ಡ್ರೈವಿಂಗ್ ಕಲಿಸೋದು ಅವರಿಗೆ ಲೈಸನ್ಸ್ ಕೊಡಿಸೋದು ಮತ್ತೆ ಕಣಗಳು ಅಧಿಕಾರಿಗಳ ಹತ್ತಿರ ಹೋಗಿ ಲೈಸನ್ಸ್ ಪಡಿಬೇಕಾದರೆ ನಾವು ಅವರ ಡ್ರೈವಿಂಗ್ ಚಾಲನೆಯೆಲ್ಲ ಸರಿಯಾಗಿ ಉತ್ತರಗಳೆಲ್ಲ ಹೇಳಿ ರೆಡಿ ಮಾಡಿಸ್ತಾಯಿದ್ವಿ ಅವಾಗ ನಮಗೆ ಒಂದ್ಸಲ ಉಪೇಂದ್ರ ಅವರು ನಮಗೆ ಜಯನಗರ್ನಲ್ಲಿ ಸಿಕ್ಕಿದ್ದರು ಆವಾಗ ನಾನು ಒಂದು ಡ್ರೈವಿಂಗ್ ಸ್ಕೂಲ್ನಲ್ಲಿ ಚಾಲಕನಾಗಿ ಕೆಲಸ ಮಾಡಿ ನಿರ್ವಹಿಸ್ತಿದ್ದೆ ಆವಾಗ ನನಗೆ ನೀವು ಡ್ರೈವಿಂಗ್ ಕಲಿಸಬೇಕು ಅಂತ ಅಂದರು ಆವಾಗ ನನಗೆ ಒಂದು ಅವಕಾಶ ಬಂತು ಆವಾಗ ನಾನು ತುಂಬ ಸಂತೋಷ ಆಯಿತು ತುಂಬ ಆನಂದ ಆಯಿತು ನಾನು ಏನು ಮಾತಾಡಕ್ಕೂ ನನ್ಗೆ ಆಗಲಿಲ್ಲ ಅಂಥ ಒಳ್ಳೆ ನಟರು ಮತ್ತೆ ಒಳ್ಳೆ ಚಿತ್ರದಲ್ಲೆಲ್ಲ ಮಾಡಿದ್ದರು ಶ್ ಅನ್ನೋ ಚಿತ್ರ ಇಡೀ ನಮ್ಮ ಕರ್ನಾಟಕದಲ್ಲೇ ಆಶ್ಚರ್ಯಕರವಾದಂತಹ ಚಿತ್ರದಲ್ಲಿ ಚಿತ್ರ ಮಾಡಿದ್ದರು ಅವ್ರದ್ದೇ ನಿರ್ದೇಶನ ಅವರೇ ಹೀರೋ ಅವ್ರದ್ದೇ ಸಂಭಾಷಣೆ ಎಲ್ಲ ಇತ್ತು ಅದರಲ್ಲಿ ನಮ್ಮ ಕಾಶಿ ಕಾಶಿನಾಥ್ ಅವರೂ ಅದರಲ್ಲಿ ಚಿತ್ರದಲ್ಲಿ ಮಾಡಿದರು ನನಗೆ ಕೆಲವು ಇದರಲ್ಲಿ ಚಿತ್ರದಲ್ಲಿ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು ಅದರಲ್ಲಿ ಒಂದು ಫ್ರೆಂಡಿನ ಒಂದು ರೋಲ್ ಕೊಟ್ಟರು ಸನ್ನಿವೇಶ ಅದರಲ್ಲಿ ಮಾಡಿದೆ ಮತ್ತೆ ಉಪೇಂದ್ರ ಚಿತ್ರದಲ್ಲಿ ಒಂದು ಎರಡು ಮೂರು ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟರು ಮಾಡಿದೆ ತುಂಬ ನನಗೆ ಸಂತೋಷ ಆಯಿತು ಆದ್ದರಿಂದ ನನಗೆ ಫಿಲ್ಮ್ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ಭಾವನೆ ಒಳ್ಳೆ ನನಗೆ ಯಾವ ಚಿತ್ರದಲ್ಲಾಗಲಿ ಒಂದು ರೋಲ್ ಕೊಟ್ಟರೆ ಕೆಟ್ಟದಾಗಿ ಮಾಡುವಂಥದ್ದು ನನಗೆ ಇಷ್ಟ ಇಲ್ಲ ಒಬ್ರಿಗೆ ಸಹಾಯ ಮಾಡಬೇಕು ಹೆಣ್ಣ್ಮಕ್ಕಳಿಗೆ ಒಂದು ಎಲ್ಲೋ ಹೋಗ್ತಾಯಿರ್ತಾರೆ ರಾತ್ರಿಯಲ್ಲಿ ಅವರಿಗೆ ಯಾರೋ ಬೇರೆಯವರು ತೊಂದರೆ ಕೊಡುವಂಥದ್ದು ಸನ್ನಿವೇಶ ಇದ್ದಾಗ ಅವ್ರನ್ನ ಕಾಪಾಡುವಂಥದ್ದು ವಯಸ್ಸಾದವರು ನಡ್ಕೊಂಡು ಹೋಗ್ತಾಯಿದ್ರೆ ಬಿದ್ದೋಗಿ ಬಿಡ್ತಾರೆ ಆವಾಗ ಅವ್ರನ್ನ ನಾವು ಅವರಿಗೆ ಸಹಾಯ ಮಾಡಿ ಅವ್ರ ಮನೆಯವ್ರಿಗೂ ನಾವು ಕರ್ಕೊಂಡು ಹೋಗಿಬಿಡ್ಬೇಕು ಆವಾಗ ನಾನು ಒಂದು ಆಟೋ ಇಟ್ಟ್ಕೊಂಡಿದ್ದೆ ಆಟೋದಲ್ಲಿ ಕರ್ಕೊಂಡು ಹೋಗಿ ಎಷ್ಟೋ ಸಾರಿ ಒಂದು ಅಜ್ಜಿ ತಾತ ಕೆಳಗೆ ಬಿದ್ದೋಗಿದ್ರು ಅವ್ರನ್ನ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸ್ದೆ ಆವಾಗ ಅವ್ರ ಮನೆಯವರು ತುಂಬ ಶ್ರೀಮಂತರು ಅವ್ರು ನನಗೆ ನೀವು ನೀವು ಇಷ್ಟು ಸಹಾಯ ಮಾಡಿದ್ರಿ ನಮ್ಮ ತಂದೆ ತಾಯಿನೆಲ್ಲ ಕಾಪಾಡಿದಿರಿ ಅಂಥೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನೀವು ನಮ್ಮ ಕಾರು ಇದೆ ಅದರಲ್ಲಿ ನೀವು ಡ್ರೈವರ್ ಆಗಿ ನಮ್ಮ ತಂದೆ ತಾಯಿನೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದರೆ ನಮ್ಮ ಆಫೀಸ್ ಕೆಲಸ ಎಲ್ಲ ಇದೆ ಅದಕ್ಕೆಲ್ಲ ನೀವು ಬನ್ನಿ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ನಾನು ಅಲ್ಲೇ ನೆಲೆಸಿದ್ದೆ ಅಲ್ಲೇ ನನಗೊಂದು ಕೆಲಸ ಬಂತು ಯಶವಂತಪುರದಿಂದ ನಾನು ಬಾಂಬೆ ಡೈಯಿಂಗ್ ಹತ್ತಿರ ನಮ್ಮದು ಶ್ರೀನಿವಾಸ ಸ್ವಾಮಿ ದೇವಸ್ಥಾನದ ಹತ್ರ ಮನೆ ಇತ್ತು ಅಲ್ಲಿಂದ ನಾನು ಯಾವಾಗಲೂ ನನ್ಗೆ ಹೋಗೋಕ್ಕೆ ಬರೋಕ್ಕೆ ಒಂದು ಸ್ಕೂಟ್ರ್ ಕೊಟ್ಟಿದ್ರು ಆ ಆಟೋನ ನಾನು ಬೇರೆಯವರಿಗೆ ಬಾಡಿಗೆಗೆ ಅದನ್ನು ಕೊಟ್ಟೆ ಅದರಿಂದಲೂ ಆದಾಯ ಬರ್ತಾಯಿತ್ತು ಮತ್ತೆ ಸಂತೋಷಕರವಾದ ಸುದ್ದಿಯೆಂದ್ರೆ ಒಬ್ರಿಗೆ ನಾವು ಸಹಾಯ ಮಾಡಿದಾಗ ನಮಗೆ ಒಳ್ಳೆದೇ ಆಗುತ್ತೆ ನಾವು ಒಬ್ಬರಿಗೆ ಕೆಟ್ಟ ಮಾಡಿ ಕೆಟ್ಟದ್ದು ಮಾಡಿದಾಗ ನಮಗೆ ಹತ್ತು ಜನ ವಿರೋಧಿಗಳಾಗ್ತಾರೆ ನಮಗೆ ಒಬ್ರಿಗೆ ಸಹಾಯ ಮಾಡಿದಾಗ ಹತ್ತು ಜನ ಒಳ್ಳೆಯವರು ನಮಗೆ ಪರಿಚಯ ಆಗ್ತಾರೆ ಹಾಗೆಯೇ ನಾನು ಒಳ್ಳೇದೆ ಬಯಸ್ತೀನಿ ಒಳ್ಳೆಯದೇ ಮಾತಾಡ್ತೀನಿ ಒಳ್ಳೆಯದೇ ಮಾಡ್ತೀವಿ ಆದ್ದರಿಂದ ನಮಗೆ ದೇವರು ಎರಡು ಕಣ್ಣುಗಳು ಕೊಟ್ಟಿರೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನಾವೇ ಹಾಗೆ ಮಾಡಿದರೆ ಅದು ನಮಗೆ ತಿರುಗುಬಾಣ ಆಗುತ್ತೆ ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸ್ಬಾರ್ದು ನಾವು ಪ್ರತಿ ಒಂದು ಪ್ರತಿಕ್ಷಣ ಪ್ರೀತಿ ವಿಶ್ವಾಸದಿಂದ ನಾವು ಏನ್ಬೇಕಾದರೂ ಗೆಲ್ಲಬಹುದು ದ್ವೇಷದಿಂದ ಕ್ಷಣ ಮಾತ್ರ ಗೆಲ್ಲಬಹುದು ಮತ್ತೆ ನಮಗೆ ತೊಂದರಗಳಂತೂ ಖಡಾ ಖಂಡಿತ ಇದ್ದೆ ಇದೆ ಆದ್ದರಿಂದ ನಮ್ಮ ದೈವಾನುಗುಣ ಅಂದರೆ ನಮ್ಮ ಚಿರಂಜೀವಿ ವೀರಾಂಜನೇಯಸ್ವಾಮಿ ಅವ್ರನ್ನ ನಾವು ತಿಳ್ಕೊಳ್ತೀವಿ ಆ ಸಮಯದಲ್ಲಿ ನಾವು ತಿಳಿದಾಗ ಅಂಜನಾ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತಭ್ಯಂ ಹನುಮಾನಮ್ ಪಾಹಿಮಾಂ ಪಾಹಿಮಾಂ ಅಂತ ತಿಳ್ಕೊಳ್ತೀನಿ ನಾನು ನಾನು ಎಲ್ಲಾದರೂ ಗಾಡಿ ಓಡಿಸ್ತಿರಲಿ ಮನೆಯಲ್ಲಿ ಹೊರಗಡೆ ಹೋಗಲಿ ಇಲ್ಲ ಅಂದರೆ ನಾನು ಬಸ್ನಲ್ಲಿ ಹೋಗಲಿ ಕಾರ್ ಓಡಿಸ್ತಾಯಿರಲಿ ನಾನು ಅದು ಆಂಜನೇಯ ಸ್ವಾಮಿದು ಯಾವಾಗಲೂ ನಾನು ತಿಳ್ಕೊಳ್ತೀನಿ ಚಿರಂಜೀವಿ ಅವರು ಇರೋದರಿಂದ ನಮಗೆ ಯಾವೊಂದು ಅಪಘಾತಗಳೂ ಆಗಲ್ಲ ಆದ್ದರಿಂದ ನಾನು ಚಿರಂಜೀವಿ ಅಂದರೆ ನಮ್ಮ ವೀರಾಂಜನೇಯ ಸ್ವಾಮಿ ಅಂತ ತಿಳ್ಕೊಳ್ತೀನಿ ನಮ್ಮ ಪುಟ್ಟ ವೀರಾಂಜನೇಯ ಸ್ವಾಮಿಯೂ ಇದ್ಮಾಡ್ತಾರೆ ನಮಗೆ ಸಹಾಯ ಮಾಡ್ತಾರೆ ನಾವು ಪ್ರತಿಯೊಂದು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಒಳ್ಳೆಯದೇ ಮಾಡಬೇಕು ಆವಾಗ ನಮ್ಗೆ ಒಳ್ಳೆಯದೇ ಆಗುತ್ತೆ ಆದ್ದರಿಂದ ನಾನು ಇಷ್ಟು ಹೇಳಿ ನನ್ನ ಕಳಕಳಿಯ ಮಾತುಗಳನ್ನು ಎಲ್ರಿಗೂ ತಿಳಿಸ್ತಾಯಿದ್ದೀನಿ ಇದನ್ನು ಎಲ್ಲರೂ ನೀವು ಮಾತೇ ಮುತ್ತು ಮಾತೇ ಮೃತ್ಯು ಅನ್ನೋದು ನಮ್ಮ ಡಾಕ್ಟರ್ ರಾಜ್ ಕುಮಾರ್ರವರು ಹೇಳಿದ್ರು ಹಾಗೆ ನೀವು ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಅಂತ ನನ್ನ ಎರಡು ಮಾತುಗಳನ್ನು ಮಾತನಾಡಿ ಈಗ ನಾನು ಆಫೀಸಿನಿಂದ ಹೊರಗಡೆ ಬರುತ್ತಿದ್ದೇನೆ